ಹಾಂ ಹೌದು ಯಾರು ಬೇಕಾಗಿತ್ತು ಹಾಂ ಸರ್ ನಾವೇ ಮಾತಾಡ್ತ ಇರದು ಹೇಳಿ ಹಾಂ ಹೇಳಿ ಸರ್ ಗೊತ್ತಾಯಿತು ಹಾಂ ನಮ್ದು ಹತ್ತು ಗಂಟೆವರೆಗು ಇರುತ್ತೆ ನಿಮಗೆ ಏನು ನೋಡ್ಕಂಡು ಹೋಗದಿರಾ ನೀವು ಗಾಡಿ ಅದು ಹಾಂ ಸರಿ ಸರ್ ಅದರಲ್ಲಿ ನಮ್ಮಲ್ಲಿ ಎಲ್ಲ ಥರಾನು ಇದೆ ಕಲರ್ಸ್ಗಳು ಗ್ರೀನು ರೆಡ್ಡು ವೈಟ್ ಇದೆ ಇನ್ನೊಂದು ಸ್ಪೆಷಲ್ ಅಡಿಷನ್ ರೆಡಿ ಇದೆ ಸರ್ ಅವೆಂಜರ್ ಎಲ್ಲಾ ಇದೆ ಯಾ ಹಾಂ ಪ್ರೈಜು ಮಾಮೂಲಿ ನಾರ್ಮಲ್ ಆದರೆ ಒಂದು ಲಕ್ಷದ ಹದಿನೈದರಿಂದ ಇಪ್ಪತ್ತು ಸಾವಿರ ಆಗುತ್ತೆ ಸರ್ ಎಲ್ಲ ಸ್ಟೇರ್ ಪಾರ್ಟ್ಸ್ ಎಲ್ಲ ನಾವೇ ಹಾಕ್ಕೊಡ್ತಿವಿ ನಿಮಗೆ ಇನ್ಶೂರೆನ್ಸ್ ಎಲ್ಲ ಫಸ್ಟು ಒಂದು ನಾಲ್ಕು ವರ್ಷದ್ದು ನಾವೇ ಎಲ್ಲ ಕಟ್ಬಿಟ್ಟು ಕೊಡ್ತಿವಿ ಎಲ್ಲ ಇರುತ್ತೆ ನಿಮಗೆ ಗಾಡಿ ರಿಜಿಸ್ಟ್ರೇಷನು ಆಗಿರುತ್ತೆ ಇಯರ್ ಅಂದರೆ ಗಾಡಿ ಬುಕ್ ಮಾಡಿದ್ಮೇಲೆ ನೀವು ಫುಲ್ ಕ್ಯಾಶ್ ಯಾವಾಗ ಕೊಡ್ತಿರೋ ಅವಾಗ ನಾವು ಡೇಟ್ ಕೊಡ್ತೀವಿ ನಿಮಗೆ ಆಗುತ್ತೆ ಒಂದು ಹತ್ತರಿಂದ ಒಂದು ಹದಿನೈದು ದಿವ್ಸದಲ್ಲಿ ನಾವು ತರಸಿ ಕೊಡ್ತೀವಿ ನೀವು ಬಂದು ತಗೊಂಡು ಹೋಗ್ರಿ ಅಷ್ಟೇ ಗಾಡಿ ಹೌದ ಅಂದರೆ ಅದೆಂಗೆ ನೀವು ಅಂದರೆ ನಿಮಗೆ ನವೆಂಬರ್ ಒಂದಕ್ಕೆ ಬೇಕಾ ಸರ್ ನಿಮಗೆ ಅದೇ ಸರ್ ಇವಾಗ ನಮ್ಮಲ್ಲಿ ಗಾಡಿಗುಳು ಇದೆ ಮುಂಚೆ ಬುಕ್ ಮಾಡಿರೋ ಅವರಿಗೇನಾರು ಅವ್ರಿಗೆ ಫಸ್ಟ್ ಇವಾಗ ಬೇಡ ಅವರು ಡೇಟ್ಗಳು ಒಬ್ಬೊಬ್ರು ಅವ್ರು ಇಷ್ಟ ಬಂದಿದ್ದು ಡೇಟಿಗೆ ಇಟ್ಕೊತಾರೆ ಹಂಗೇನಾರು ಡೇಟ್ ಡಿಫರ್ ಆದರೆ ನಿಮಗೆ ಕೊಟ್ಟುಬಿಡ್ತಿವಿ ನವೆಂಬರ್ ಒಂದು ಇಲ್ಲ ಅವರು ನಮ್ಗೆ ಇವಾಗಲೆ ಬೇಕು ಅಂದಾಗ ನಿಮ್ಮದು ಒಂದು ಹದಿನೈದು ದಿವಸ ವೇಟ್ ಮಾಡ್ಬೇಕಾಗತ್ತೆ ಸರ್ ನವಂಬರ್ ಒಂದು ಅದು ನಿಮಗೆ ಅಲ್ಲಿ ಬನ್ನಿ ನಿಮ್ಗೆ ವಿಚಾರಿಸಿ ನಿಮ್ಗೆ ಯಾವ ಗಾಡಿ ಬೇಕು ಅದನ್ನೆ ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಇವಾಗ ಸ್ಪೆಷಲ್ ಎಡಿಷನ್ ಅಂದರೆ ಅದು ತುಂಬಾ ಸೇಲ್ ಆಗ್ತಾ ಇದೆ ಅದ್ ಬೇಕಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲ ನಾರ್ಮಲ್ ಅಂದರೆ ಸ್ಟಾಕ್ ಇರುತ್ತೆ ಅವಾಗ ನಿಮಗೆ ಹೇಳ್ತಿನಿ ಸರಿ ಓಕೆ ಅಲ್ಲೇ ಬನ್ನಿ ಶೋರೂಮ್ ಹತ್ತಿರ ಮಾತಾಡೋಣ